ನಮಸ್ತೆ ನಾನು ಇದೂ ಅಡುಗೆಯ ಬಗ್ಗೆ ಮಾತಾಡಲಿಕ್ಕೆ ಹೆ ನನಗೆ ಹೇಳಿದ್ದಾರೆ ಅದರಿಂದ ನಾನು ಅಡುಗೆಯ ಬಗ್ಗೆ ಮಾತಾಡ್ತಾಯಿದ್ದೇನೆ ಏನೆಂದರೆ ನನಗೆ ಸಣ್ಣ ಪ್ರಾಯದಲ್ಲೆ ನಮ್ಮ ಅಮ್ಮನಿಗೆ ಅನಾರೋಗ್ಯದ ಕಾರಣ ನನಗೆ ಅಡುಗೆ ಮನೆಯಲ್ಲೇ ಹೆಚ್ಚಾಗಿ ಅವರು ಇದನ್ನ ಮಾಡ್ತಿದ್ದರು ಹಾಗಾಗಿ ಅಡುಗೆಯನ್ನು ಈಗಲೂ ಮಾಡ್ತಾಯಿದ್ದೇನೆ ಈಗ ನಾನು ಅರವತ್ತ ನಾಲ್ಕು ವರ್ಷದ ಪ್ರಾಯದ ಮಹಿಳೆ ಆದರೆ ಅನಾರೋಗ್ಯದಿಂದ ಸ್ವಲ್ಪ ಮೆಲ್ಲನೆ ಸಾವಕಾಶವಾಗಿ ಮಾಡ್ತಾಯಿದ್ದೇನೆ ಕೆಲಸವನ್ನ ಹಾಗಾಗಿ ಆಗಲಿಂದಲೂ ನಮ್ಮ ಅಮ್ಮ ಸಂಸ್ಕಾರವಂತ ಮನೆಯಿಂದ ಬಂದ ರೀತಿಯಿಂದ ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದರಿಂದ ಪ್ರತಿಯೊಂದನ್ನು ಅವರು ಹೇಳಿ ನ್ ನನ್ನಿಂದ ಮಾಡಿಸ್ತಿದ್ದರು ಹಾಗಾಗಿ ದೇವಸ್ಥಾನ ದೇವಸ್ಥಾನ ನಾಗಬನ ಮನೆ ಕೃಷಿ ಮನೆತನ ಇದೆಲ್ಲ ಇದ್ದುದರಿಂದ ನಮಗೆ ಎಲ್ಲ ಥರ ಅನುಭವವೂ ಆಗಿತ್ತು ಹಾಗಾಗಿ ಅಲ್ಲಿ ಬರುವವರು ಹೋಗುವವರು ನೆಂಟರು ಅತಿಥಿಗಳು ತಪ್ಪುತ್ತಿರಲಿಲ್ಲ ಹಾಗಾಗಿ ಬಂದವರಿಗೆ ಅಡುಗೆ ಮ ತಿಂಡಿ ಎಲ್ಲವನ್ನೂ ನಾವು ಮಾಡಬೇಕಾಗಿತ್ತು ನಮ್ಮ ಅಮ್ಮನಿಗೆ ನಾನು ಹಿರಿಯವಳು ಆಗಿದ್ದರಿಂದ ಎಲ್ಲ ಕೆಲಸವನ್ನು ಹೆಚ್ಚಾಗಿ ನಾನೇ ಮಾಡಬೇಕಾಗಿತ್ತು ಮತ್ತು ನಾವು ಕೃಷಿ ಮನೆತನದವರು ಆಗಿದ್ದರಿಂದ ಹೈನುಗಾರಿಕೆಯನ್ನು ಮಾಡಿ ನಮಗೆ ನಮ್ಮ ತಂದೆಗೆ ಬೇರೆ ಉದ್ಯೋಗ ಇರಲಿಲ್ಲ ಕೃಷಿಯಲ್ಲೇ ಅವರು ಮುಂದುವರಿಸಿಕೊಂಡು ಹೋಗಿದ್ದರು ಹಾಗಾಗಿ ಹೈನುಗಾರಿಕೆ ನಮ್ಮ ಮೊದಲ ಆದ್ಯತೆ ಆಗಿತ್ತು ಅದರಿಂದ ಬಂದ ಹಾಲನ್ನು ಕರೆದು ನಾನು ಹಾಲು ಮಾರಿ ಜೀವಿಸಬೇಕಾಗಿತ್ತು ಒಟ್ಟಿಗೆ ಎಂಟು ದನಗಳಿದ್ದವು ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವುಗಳಿಗೆ ಹೊಟ್ಟೆಗೆ ಹಾಕಿ ಹಾಲು ಕರೆದು ಅದನ್ನು ಮನೆ ಮನೆಗೆ ತಲುಪಿಸಿ ಹಾಗೆ ನನ್ನ ಬದುಕು ಸಾಗಿತ್ತು ಹಾಗಾಗಿ ನನಗೆ ಯವ್ವನದಲ್ಲಿ ತುಂಬನೆ ಅನುಭವ ಬಂದಿದೆ ಹಾಗಾಗಿ ಆ ಒಂದು ಹಾಲು ಸಿಕ್ಕಿದರೆ ಅದರಿಂದ ಏನೆಲ್ಲ ನಮಗೆ ಉಪಯೋಗ ಆಗುತ್ತದೆ ಹಾಗೆ ಅದನ್ನೆಲ್ಲ ನಾನು ಮಾಡುತ್ತಿದ್ದೆ ಹಾಲು ಅದನ್ನು ಬಿಸಿ ಮಾಡಿದರೆ ಕೆನೆ ಅದನ್ನು ಮಾಡಿದರೆ ಮೊಸರು ಅದನ್ನು ಮಾಡಿದರೆ ಬೆಣ್ಣೆ ಅದನ್ನು ಮಾಡಿದರೆ ತುಪ್ಪ ಈ ರೀತಿ ಪ್ರತಿಯೊಂದನ್ನು ಮಾಡಲು ಅಮ್ಮ ಹೇಳಿ ಕೊಡುತ್ತಿದ್ದಳು ಅದನ್ನು ಈಗಲೂ ಮಾಡುತ್ತಾಯಿದ್ದೇನೆ ಹಾಗೆ ಈಗ ನಾನು ಗಂಡನ ಮನೆಯಲ್ಲಿ ಇದ್ದರು ಕೂಡ ತವರು ಮನೆಯದ್ದು ಯಾವುದನ್ನೂ ನಾನು ಮರೆತಿಲ್ಲ ಹಾಗಾಗಿ ಎಲ್ಲವನ್ನೂ ಕಲಿತು ತುಂಬ ಇದಾಗಿದೆ ಗಂಡನ ಮನೇಲಿ ಹೋಟೆಲಿದ್ದ ಕಾರಣ ಅದನ್ನು ಕೂಡ ಸಂಭಾಳಿಸಿಕೊಂಡು ಹೋಗುತ್ತಿದ್ದೆ ಗಂಡ ಗಂಡನಿಗೆ ಅನಾರೋಗ್ಯವಾದ ಕಾರಣ ಎಲ್ಲವನ್ನು ನಾನೇ ಮಾಡಬೇಕಾಗಿತ್ತು ಹಾಗಾಗಿ ನಾನು ಮಾಡುತ್ತಿದ್ದೆ ಮಾ ಹೋಟೆಲಿಗೆ ಇಡ್ಲಿ ಸಾಂಬಾರು ಪಲ್ಯ ಅನ್ನ ಪದಾರ್ಥ ಇದೆಲ್ಲವನ್ನು ಅಂದರೆ ಊಟದ ಹೋಟೆಲ್ ಹಾಗೆ ಎಲ್ಲವನ್ನೂ ಮಾಡು ಕಲಿಯುತಿದ್ದ ಕಲಿತಿದ್ದೇನೆ ಮಾಡಲು ಈಗ ಒಂದು ಬನ್ಸ್ ಅನ್ನು ಮಾಡಬೇಕಾದರೆ ಮುಂಚಿನ ದಿನದಲ್ಲಿ ರೇ ಅಂತನ್ನು ಅದನ್ನು ಹಾಲು ಮೊಸರು ಮತ್ತು ಬಾಳೆ ಹಣ್ಣು ಮತ್ತು ಮೈದಾ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಒಂದು ಬನ್ಸು ಮಾಡಬೇಕಾದರೆ ಏನೆಲ್ಲ ಹಾಕಬೇಕು ಅಂತ ಹೇಳ್ತಾಯಿದ್ದೇನೆ ನಾನು ಅದು ಒಂದು ಬನ್ಸು ತಯಾರು ಮಾಡಬೇಕಾದ್ರೆ ಅದನ್ನು ಮೊದಲಿಗೆ ಸ್ವಲ್ಪ ಗಟ್ಟಿಯಾದ ಮೊಸರು ಐದು ಬಾಳೆಹಣ್ಣು ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾ ಅದಕ್ಕೆ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲವನ್ನು ಹಾಕಿ ಕಲಸಿಡಿ ಅದನ್ನು ಮುದ್ದೆಯಾಗಿ ಮಾಡಿ ಹದವಾಗಿ ಕಲಸಿಡಿ ರಾತ್ರಿ ಅದನ್ನು ಮಾಡಿ ಇಟ್ಟು ಹಿಟ್ಟು ತಯಾರು ಮಾಡಿ ಇಟ್ಟು ಮರುದಿನ ಬೆಳಗ್ಗೆ ಬನ್ಸ್ ಅನ್ನು ಎಣ್ಣೆಯಲ್ಲಿ ಕರೆಯಬೇಕು ಹಾಗೆ ಬನ್ಸು ರೆಡಿ ಆಗ್ತದೆ ಒಂದು ಇಡ್ಲಿ ಮಾಡಬೇಕಾದರೆ ಇಡ್ಲಿಗೆ ಉದ್ದಿನಬೇಳೆಯನ್ನು ನೆನೆಹಾಕಿ ಅದಕ್ಕೆ ರೇಷನ್ ಅಕ್ಕಿಯಲ್ಲಿ ರವೆಯನ್ನು ಮಾಡಿ ಮೊದಲೇ ಅದನ್ನು ತೊಳೆದು ಮಾಡಿಟ್ಟುಕೊಂಡಿದ್ದರಿಂದ ಅದನ್ನು ರವೆಯನ್ನು ಬೆರಸಿ ದಿನಾಲು ಇಡ್ಲಿ ಕೂಡ ಮಾಡುತ್ತಿದ್ದೆ ಇದೆಲ್ಲ ಮಾಡಿ ನಾನು ಹೋಟೆಲಿಗೆ ಕೊಡ್ತಿದ್ದೆ ಈ ಥರ ಜೀವನ ನಮ್ಮದು ಸಾಗುತ್ತಿತ್ತು ಹಾಗೆ ಮತ್ತೆ ಅದಕ್ಕೆ ಬೇಕಾಗುವ ಸಾಂಬಾರು ಆ ಸಾಂಬಾರು ಮಾಡಬೇಕಾದರೆ ಎಲ್ಲ ಯಾವುದೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಹಾಕಿ ತರಕಾರಿಯನ್ನು ಬೇಯಿಸಿ ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಸಾಂಬಾರು ಮಾಡುತ್ತಿದ್ದೆ ಹಾಗೆ ಚಟ್ನಿಯನ್ನು ಮಾಡುತ್ತಿದ್ದೆ ಮತ್ತು ವಡೆ ಅದು ಇದು ಅವರು ಏನೆಲ್ಲ ಗಿರಾಕಿಗಳು ಕೇಳುತ್ತಿದ್ದರೋ ಅದನ್ನೆಲ್ಲ ಮಾಡಿ ಕೊಡುತ್ತಿದ್ದೆ ಹೀಗೆ ಹಾಗೆಯೇ ಪದಾರ್ಥವು ಹಾಗೆ ನಮಗೆ ಅಂದರೆ ಮಾಡುವಾಗ ಸ್ವಲ್ಪ ಒಂದು ಇಪ್ಪತ್ತೈದು ಮಂದಿಗೆ ಆಗುವಷ್ಟು ಪದಾರ್ಥವನ್ನು ಮಾಡಬೇಕಾಗಿತ್ತು ಅದಕ್ಕಾಗಿ ಯಾವುದು ತರಕಾರಿ ಇದೆ ಅದರ ಮೇಲೆ ಅವಲಂಬಿಸಿ ಅದಕ್ಕೆ ಒಳ್ಳೆಯ ಮಸಾಲೆಯನ್ನು ಹಾಕಿ ಪದಾರ್ಥ ಮಾಡುತ್ತಿದ್ದೆ ಮತ್ತು ಊಟಕ್ಕೆ ಕುಚ್ಚಿಗೆ ಅನ್ನ ಬೇರೆ ಬೆಳ್ತಿಗೆ ಅನ್ನ ಬೇರೆ ಈ ಥರ ಎಲ್ಲ ಮಾಡಲಿಕ್ಕಿತ್ತು ಅದನ್ನು ಕೂಡ ಮಾಡುತ್ತಿದ್ದೆ